ನಮ್ಮ ಭಾರತದ ಒಂದು ಸಾಂಸ್ಕೃತೀಯ ಉಡಿ ಉಡುಗೆ ಆಗಿದೆ ಈ ಸೀರೆ ಈ ಸೀರೆ ಉಡೋದರಿಂದ ಎಲ್ಲರೂ ನಮಗೆ ರೆಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ ತುಂಬ ಗೌರವ ಕೊಡ್ತಾರೆ ಹಾಗಾಗಿ ಸೀರೆ ತುಂಬ ಇಷ್ಟಪಡ್ತಾರೆ ಭಾರತದ ಮಹಿಳೆಯರು ಹಾಗಾಗಿ ನಾವು ತುಂಬ ಕಲೆಕ್ಷನ್ನಿದೆ ನನ್ನ ಹತ್ರ ಸ್ಯಾರೀಸು ತುಂಬ ಅಂದರೆ ತುಂಬನೇ ಇದೆ ನಾವು ಒಂದ್ಸರ್ತಿ ಬೆಂಗ್ಳೂರಿಗೋದಾಗ ಸುದರ್ಶನ್ ಸಿಲ್ಕಲ್ಲಿ ತುಂಬ ವೆರೈಟೀಸಿದೆ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಅಲ್ಲಿ ಅಲ್ಲಿ ತುಂಬ ಕಾಸ್ಟ್ಲಿನೂ ಇದೆ ಹಾಗೆ ಕಲ್ಲರ್ಸ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಬ್ಲ್ಯಾಕು ವೈಟು ಬ್ಲೂ ತುಂಬ ಇಷ್ಟ ಆಗುತ್ತೆ ಸ್ಯಾರಿ ಕಲ್ಲರ್ಸು ಹಾಗಾಗಿ ನಾನು ಯಾವಾಗ್ಲೂ ಜಾಸ್ತಿ ಬ್ಲ್ಯಾಕು ವೈಟು ಬ್ಲೂನೇ ತೊಗೊಳ್ತಾಯಿರ್ತೀನಿ ಸೊ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಹೊಸ್ಕೋಟೆಯಲ್ಲಿ ಕೂಡ ತುಂಬ ಕಲೆಕ್ಷನ್ಗಳು ಸಿಗುತ್ತೆ ಪಿ ಕೆ ಫ್ಯಾಷನ್ನು ಪ್ರಮೀಳಾ ಟೆಕ್ಸ್ಟೈಲು ನಾವು ಯಾವಾಗೂ ಅಲ್ಲೇ ಹೋಗಿ ಸ್ಯಾರೀನ ಪರ್ಚೇಸ್ ಮಾಡ್ತೀವಿ ಹಾಗಾಗಿ ತುಂಬ ಇಷ್ಟ ನನಗೆ ನನಗೆ ಈ ಬಾರ್ಡರ್ ಸೀರೆ ಕಾಟನ್ ಸೀರೆ ಹಾಗೂ ರೇಷ್ಮೆ ಸೀರೆಗಳೆಂದ್ರೆ ತುಂಬ ಇಷ್ಟ ಹಾಗಾಗಿ ನಾನು ಜಾಸ್ತಿ ಕಾಟನ್ ಸೀರೆಗಳನ್ನ ತೊಗೊಳ್ತೀನಿ ಅದರಲ್ಲೂ ಬಾರ್ಡ್ರಿರುವಂಥ ಸ್ಯಾರೀಸ್ನ ಸೆಲೆಕ್ಷನ್ ಮಾಡ್ತೀನಿ ಹಾಗಾಗಿ ನನಗೆ ಸ್ಯಾರೀಸಂದ್ರೆ ತುಂಬ ಇಷ್ಟ ಹಾಗೆ ನಮ್ಮಮ್ಮ ಕೂಡ ನನಗೆ ತುಂಬ ಸ್ಯಾರೀಸ್ನ ಕೊಡಿಸ್ತಾರೆ ಹಾಗಾಗಿ ನನಗೆ ನನ್ನ ನನ್ನ ನನ್ನ ಕೊಲೀಗ್ಸು ಎಲ್ಲರೂ ನನಗೇನಾದ್ರೂ ಗಿಫ್ಟ್ ಮಾಡ್ಬೇಕೆಂದ್ರೆ ಸ್ಯಾರೀಸ್ನೇ ಕೊಡಿಸ್ತಾರೆ ಏಕೆಂದ್ರೆ ಸ್ಯಾರೀಸಂದರೆ ನನಗಷ್ಟು ತುಂಬ ಇಷ್ಟ ಹಾಗಾಗಿ ನಾನು ಸ್ಯಾರೀಸ್ನೇ ಸೆಲೆಕ್ಷನ್ ಮಾಡ್ತೀನಿ ಪ್ರತಿ ಒಂದು ಹಬ್ಬಗಳಿಗೂ ಪ್ರತಿ ಒಂದು ಹರಿದಿನಗಳಿಗೂ ಯಾವುದೇ ಫಂಕ್ಷನ್ನಾದರೂ ನಾವು ಸ್ಯಾರೀಸ್ನ ಪರ್ಚೇಸಿಂಗ್ ಮಾಡ್ತೀವಿ ಅದರಲ್ಲೂ ನನಗೆ ಸ್ಯಾರೀಸಂದ್ರೆ ತುಂಬ ಇಷ್ಟ ಹಾಗಾಗಿ ನಾವು ಯಾವಾಗಲೂ ಸ್ಯಾರೀಸ್ನೇ ಹಾಕೊಳ್ತೀವಿ ಮೇ ಬಿ ನಮ್ಮತ್ತೆಯವರು ಕೂಡ ನನಗೆ ಸ್ಯಾರೀಸ್ ತುಂಬ ಕೊಡಿಸ್ತಾರೆ ಹಾಗಾಗಿ ನಾವು ಹಬ್ಬ ಅಂದಿದ್ದ ತಕ್ಷಣನೇ ಬೆಳಗ್ಗೆಯೇ ರೆಡಿಯಾಗಿ ಹೊಸ ಸ್ಯಾರಿ ಹಾಕ್ಕೊಂಡು ತುಂಬ ರೆಡಿಯಾಗ್ತೀವಿ ಸ್ಯಾರೀಸೆಂದ್ರೆ ತುಂಬ ಇಷ್ಟ ಹಾಗೆ ನಾವು ಬರೋ ಇವಾಗ ನನ್ನ ಮಗಳಿಗೂ ಅಷ್ಟೇ ಎಲ್ರಿಗೂ ನಾವು ಕುಂಕುಮಕ್ಕೆ ಕೊಡ್ಸೋಕ್ಕೆ ಸ್ಯಾರೀನ ಸ್ಯಾರೀನ ತೊಗೊಂಡ್ಬರ್ತೀವಿ ಹಾಗಾಗಿ ನನ್ನ ಸ್ಯಾರಿ ಕಲೆಕ್ಷನ್ ತುಂಬ ಇದೆ ಹಾಗೆ ನಮ್ಮನೆಯವರು ಬೈತಿರ್ತಾರೆ ಯಾವಾಗ್ಲೂ ನೀನು ಸ್ಯಾರಿ ತುಂಬ ತೊಗೊಳ್ತ್ಯಾ ಸ್ಯಾರಿ ಕಲೆಕ್ಷನ್ ಜಾಸ್ತಿ ಇದೆ ಅಂತ ನಮ್ಗೆ ಎಲ್ಲೋದ್ರೂನು ನಾವು ಸ್ಯಾರೀಸ್ನೇ ಹಾಲ್ಕೊಂಡೋಗ್ಬೇಕು ನಾವು ಭಜನೆ ಕ್ಲಾಸ್ಗೋಗ್ತೀವಿ ಸಂಗೀತ ಕ್ಲಾಸ್ಗೋಗ್ತೀವಿ ಅಲ್ಲೂ ಕೂಡ ನಾವು ಸ್ಯಾರೀಸ್ನೇ ಹಾಕ್ಕೊಂಡೋಗ್ತೀವಿ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಲೈಕ್ ಮಾಡ್ತಾರೆ ಹಾಗಾಗಿ ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಇನ್ನೊಂದೇನೆಂದ್ರೆ ಸ್ಯಾರೀಸ್ ಹಾಕೊಂಡ್ರೆ ತುಂಬ ಗೌರವ ಕೊಡ್ತಾರೆ ರೆಕ್ಸ್ಪೆಕ್ಟಿದೆ ನಮ್ಮ ಭಾರತದಲ್ಲಿ ಸ್ಯಾರೀಸ್ ಉಟ್ಕೊಂಡ್ರೆ ತುಂಬ ರೆಕ್ಸ್ಪೆಕ್ಟು ಈಗ ಫಾರಿನರ್ಸೆಲ್ಲ ನಮ್ಮ ಕಲ್ಚರ್ನ ತೊಗೊಳ್ತಾ ಇದ್ದಾರೆ ಅವರು ಇಲ್ಲಿ ಬಂದಾಗ ಎಲ್ಲರೂ ಸ್ಯಾರೀಸ್ನ ಹಾಕ್ಕೊಂಡು ಅವರು ತುಂಬ ಖುಷಿ ಪಡ್ತಿದ್ದಾರೆ ಇಂಡಿಯಾ ಇಸ್ ಗ್ರೇಟ್ ಏಕೆಂದ್ರೆ ಸ್ಯಾರೀಸ್ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಫಾರಿನರ್ಸ್ ನೋಡಿ ಇವಾಗ ಯಾರು ಬಂದ್ರೂನು ಫಾರಿನರ್ಸ್ ಕೂಡ ಸ್ಯಾರಿನೇ ಉಟ್ಕೊಳ್ತಾ ಇದ್ದಾರೆ ಹಾಗಾಗಿ ಸ್ಯಾರೀಸೆಂದ್ರೆ ತುಂಬ ಇಷ್ಟ ಒಂದು ಫಂಕ್ಷನ್ಗೆ ನಾವು ಸ್ಯಾರೀಸಿಲ್ಲ ಅಂದರೆ ನಾವು ಫಂಕ್ಷನ್ನೇ ಮಾಡಲ್ಲ ಹಾಗಾಗಿ ಇವಾಗ ಇವಾಗ ಒಂದು ಮದುವೆ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ನಾವು ರೇಷ್ಮೆ ಸೀರೆ ತೊಗೊಳ್ತೀವಿ ಹಾಗಾಗಿ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ನಮಗೆ ನಾವು ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಕಂಚಿಗೋಗ್ತೀವಿ ಕಂಚಿಯಲ್ಲಿ ತುಂಬ ಸೆಲೆಕ್ಷನ್ಸಿರುತ್ತೆ ಹಾಗಾಗಿ ನಾವು ಕಂಚಿಯಲ್ಲಿ ತುಂಬ ಸ್ಯಾರೀಸ್ ತೊಗೊಂಡ್ಬಂದಿದ್ದೀವಿ ಅದರಲ್ಲೂ ರೇಷ್ಮೆ ಸೀರೇಯಂತೂ ಸು ತುಂಬ ಚೆನ್ನಾಗಿದೆ ಕಂಚಿಗೋದಾಗಂತೂ ನಾವು ನಾಲ್ಕೈದು ಸ್ಯಾರೀಸ್ ಒಟ್ಟಿಗೆ ತೊಗೊಂಡ್ಬದ್ಬಿಡ್ತೀವಿ ಒಂದು ತೊಗೊಂಡ್ಬರೋಣ ಅಂತ ಹೋಗಿರ್ತೀವಿ ನಾಲ್ಕೈದು ಸ್ಯಾರೀಸ್ ತೊಗೊಂಡ್ಬಂದ್ಬಿಡ್ತೀವಿ ಹಾಗಾಗಿ ಸ್ಯಾರೀಸೆಂದ್ರೆ ನಮಗೆ ತುಂಬ ಇಷ್ಟ ಹಾಗೆ ನಮ್ಮ ಇಂಡಿಯನ್ಸ್ಗೇಳೋದೇನೆಂದ್ರೆ ಎಲ್ರೂನು ಸ್ಯಾರಿನ ಹಾಕ್ಕೊಳ್ಳಿ ಸ್ಯಾರಿ ತುಂಬ ಒಳ್ಳೇದು ಸ್ಯಾರಿಯಿಂದ ತುಂಬ ರೆಕ್ಸ್ಪೆಕ್ಟ್ ಕೊಡ್ತಾರೆ ಹಾಗಾಗಿ ನಾನು ನನಗೆ ತುಂಬ ಸ್ಯಾರಿ ಅಂದರೆ ತುಂಬ ಇಷ್ಟ